ನಾವು ಅಡುಗೆಗಳು ಮಾಡ್ತೀವಿ ನಮ್ಮನೆಗೆ ನಾವು ಬಿರಿಯಾನಿ ಮಾಡ್ತೀವಿ ಬಿರಿಯಾನಿ ಮಾಡಿದೆ ಟಮಾಟೋ ಈರುಳ್ಳಿ ಕೊತ್ತಂಬ್ರಿ ಎಲ್ಲ ಹೆಚ್ಕೊಂಡು ಎಣ್ಣೆ ಹಾಕಿ ಅದ್ರಲೆಲ್ಲಾ ಒಗ್ಗರಣೆ ಮಾಡ್ತೀವಿ ಆಮೇಲೆ ಇದು ಎಲ್ಲ ಅದು ಎಣ್ಣೆಯಾಗೆ ಬೇಯಿಸಿಬಿಟ್ಟು ಆಮೇಲೆ ಚಿಕನ್ ಹಾಕ್ತೀವಿ ಚಿಕನ್ ಹಾಕ್ಬಿಟ್ಟು ಅದರೆಲ್ಲ ಇದು ಮಾಡಿ ಇದು ಮಾಡ್ತೀವಿ ಆಮೇಲೆ ಅಕ್ಕಿ ನೀರಿಕ್ಕಿ ಅಕ್ಕಿ ಇದು ಮಾಡಿ ಅದರ ಮೇಲೆ ಹಾಕಿ ಅದು ಬೇಯಿಸಿಬಿಟ್ಟು ಅದರಾಗೆ ಬಿರಿಯಾನಿ ಮಾಡಿ ಅದು ದಮ್ಮಿಗೆ ಇಕ್ತೀವಿ ಅದು ದಮ್ಮ ಆದಮೇಲೆ ತಿರುಗಾ ನಾವು ಇದು ಮಾಡ್ತೀವಿ ಖಿಚಡಿ ಮಾಡ್ತೀವಿ ಖಿಚಡಿಗೇನು ಹಂಗೆ ಈರುಳ್ಳಿ ಎಲ್ಲ ಇದು ಮಾಡಿ ಹೆಚ್ಚಿ ಇದು ಮಾಡಿ ಕಿಚಡಿ ಮಾಡ್ತೀವಿ ಇದು ಖುಷ್ಕ ಮಾಡಿದ್ರೇನೇ ಅಗೇ ಥರ ಮಾಡ್ತೀವಿ ಪಲಾವು ಮಾಡ್ತೀವಿ ಇದು ಮೊಟ್ಟೆ ಬಿರಿಯಾನಿ ಮಾಡ್ತೀವಿ ಕಬಾಬು ಮಾಡ್ತೀವಿ ಕಬಾಬ್ಗೆಯೇ ಎಲ್ಲಾ ಮಾಸಾ ಇದು ಹಾಕಿ ಎಲ್ಲ ಇಕ್ಬಿಟ್ಟು ಫ್ರಿಡ್ಜಿನಾಗೆ ಆಮೇಲೆ ಎಣ್ಣೆಯಾಗೆ ಹಾಕಿ ಎಲ್ಲ ಕಬಾಬ್ ಮಾಡ್ತೀವಿ ಚಿಕನ್ ಸಾರು ಮಾಡ್ತೀವಿ ಚಿಕನ್ ಕಬಾಬ್ ಮಾಡ್ತೀವಿ ಆಮೇಲೆ ಜಾಮೂನು ಮಾಡ್ತೀವಿ ಜಾಮೂನಿಗೆ ಎಲ್ಲ ಎಣ್ಣೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಇದು ಹಾಲಿನಾಗೆಲ್ಲ ಕಲಿಸ್ಬಿಟ್ಟು ಇಕ್ಬಿಟ್ಟು ಅದು ಉಂಡೆ ಮಾಡಿ ಶೀರಾ ಇಕ್ಬಿಟ್ಟು ಅದ್ರಾಗೆ ಜಾಮೂನು ಮಾಡಿ ಅದ್ರಾಗೇ ಹಾಕ್ತೀವಿ ಜಾಮೂನು ಮಾಡ್ತೀವಿ ಶಾವ್ಗೆ ಮಾಡ್ತೀವಿ ಶಾವ್ಗೆಯಲ್ಲಿಯೂ ಗೋಡಂಬಿ ದ್ರಾಕ್ಷಿ ಹಾಲು ಎಲ್ಲ ಹಾಕಿ ಒಗ್ರಣೆ ಮಾಡಿ ಅದು ಶಾವ್ಗೇನೇ ಮಾಡ್ತೀವಿ ಅಕ್ಕಿ ಇದು ಸ್ವೀಟ್ ಮಾಡ್ತೀವಿ ಅದೂ ಹಂಗೆ ಥರ ಮಾಡ್ತೀವಿ ಎಲ್ಲ ತರ ಇದು ಮಾಡ್ತೀವಿ ನಾವು ತಿನ್ನೋದು ಟಮಾಟೊ ಇದು ಚಟ್ನಿ ಅದು ಮಾಡ್ತೀವಿ ಏನು ಮಾಡ್ತೀವಿ ಎಲ್ಲ ಮಾಡ್ತೀವಿ ಇನ್ನು ಬೇಕಾಗಿದ್ರೆಯೇ ಎಲ್ಲ ಪದಾರ್ಥ ಎಲ್ಲ ಮಾಡ್ತೀವಿ ನಾವು ನಾ ಚಿತ್ರಾನ್ನ ಮಾಡ್ತೀವಿ ಚಿತ್ರಾನ್ನ ಮಾಡ್ತೀನಿ ಪುಳಿಯೋಗರೆ ಮಾಡ್ತೀವಿ ಎಲ್ಲಾ ಇದು ಮಾಡ್ತೀವಿ ಎಲ್ಲ ಬರುತ್ತೆ ನಮಗೆ ಎಲ್ಲ ಕಲಿಸ್ತಿದ್ದೀವಿ ನಾವು ಬರೇ ಅನ್ನ ಸಾರು ಇದು ಏನೆಂದ್ರೆ ಸಾಂಬಾರು ಮಾಡ್ತೀವಿ ಸಾಂಬಾರು ಮಾಡ್ತೀವಿ ಸಾಂಬಾರು ಮಾಡ್ತೀವಿ ಆಮೇಲೆ ಏನು ಅದೆ ಎಲ್ಲ ಪದಾರ್ಥ ಇದು ಎಲ್ಲ ಮಾಡ್ತೀವಿ ನಾವು ಅಡುಗೆಗಳು ನಮಗೇನೇನು ಬರುತ್ತೆ ಅದು ಎಲ್ಲ ಮಾಡ್ತೀವಿ ಎಲ್ಲ ಕಲ್ತಿದ್ದೀವಿ ನಾವು ಇನ್ನು ಇನ್ನೇನೆಂದ್ರೆ ಇನ್ನ ಖವ್ವಾ ಅಂತ ಮಾಡ್ತೀವಿ ಅದು ಮಾಡ್ತೀವಿ ಶಾವ್ಗೆನಲ್ಲಿ ಇನ್ನೊಂದು ಥರ ದಮ್ಮು ಇದು ಅಂತ ಅದು ಮಾಡ್ತೀವಿ ಇನ್ನು ಒಂದೇ ಥರ ಮಾಡೋಲ್ಲ ಏನೇನು ನಮಗೆ ಬರುತ್ತೆ ಎಲ್ಲ ಮಾಡ್ತೀವಿ ಮಟನ್ ನಗ್ಗೆಟ್ಸ್ ಮಟನ್ ಸಾರು ಮಾಡ್ತೀವಿ ಅದು ಅದೇ ಶಾವ್ಗೆ ಥರ ಈರುಳ್ಳಿ ಇದು ಹೆಚ್ಕೊಂಡು ಒಗ್ರಣೆ ಮಾಡಿ ಅದು ಚೆನ್ನಾಗಿ ಬೇಯಿಸಿಬಿಟ್ಟು ಎಲ್ಲ ಮಸಾಲೆಲ್ಲಿ ಹಾಕಿ ಅದನ್ನು ಮಟನ್ ಸಾರು ಮಾಡ್ತೀವಿ ಚಿಕನ್ ಸಾರು ಮಾಡ್ತೀವಿ ಇನ್ನೇನೆಂದ್ರೆ ಇದು ಮೀನು ಮೀನು ಅಂತ ಇರುತ್ತೆ ಫಿಶ್ ಅದನ್ನೂ ಇದು ಮಾಡಿ ಮಸಾಲಿಕ್ಕಿ ಅದು ಕಬಾಬು ಥರ ಫಿಶ್ಯು ಮಾಡ್ತೀವಿ ಚಿಕನ್ನಲ್ಲಿ ಅದು ಇದು ಮಾಡಿ ಅದು ಬೇರೆ ಥರ ಅದೂ ಮಾಡ್ತೀವಿ ನಮ್ಗೆನೇನು ಬರುತ್ತೋ ಎಲ್ಲ ಮಾಡ್ತೀವಿ ಇದು ಅಡುಗೆ ಪದಾರ್ಥ ಅಷ್ಟೊಂದು ಮಾಡ್ತೀವಿ ನಾವು ಅಷ್ಟೆ